ನನ್ನಲ್ಲಿ ಇರುವ ವಿಶೇಷ ಕೌಶಲ್ಯ ಪ್ರತಿಭೆ ಎಂದರೆ ಅದು ಚಿತ್ರಕಲೆ ನಾನು ಅದನ್ನು ಚಿಕ್ಕಂದಿನಿಂದಾಗಲೇ ಬೆಳೆಸಿಕೊಂಡು ಬಂದಿದ್ದೇನೆ ಅದು ನಾನು ಬಿಡಿಸಿರುವ ಚಿತ್ತರ ಹೇಗೇ ಇರಲಿ ಅದು ಯಾರಿಗೆ ಯಾವುದೇ ತರಹ ಹಾಸ್ಯದಾಯಕವಾಗಿ ಕಂಡರೂ ನಾನು ನನಗೆ ಇಷ್ಟವಾದ ಚಿತ್ರವನ್ನು ಬಿಡಿಸದೇ ಇರುತ್ತಿರಲಿಲ್ಲ ಅದು ಏನನ್ನೇ ನೋಡಿದರು ನನಗೆ ಬಿಡಿಸಬೇಕೆಂಬ ಭಾವನೆ ಮೂಡುತ್ತಿತ್ತು ಅದರಲ್ಲೂ ಪರಿಸರದ ಚಿತ್ರ ಗುಡ್ಡ ಬೆಟ್ಟ ನದಿಗಳ ಚಿತ್ರ ಕಾಡಿನ ಚಿತ್ರ ಈ ತರಹದ ಚಿತ್ರಗಳೆಂದರೆ ನನಗೆ ತುಂಬ ಇಷ್ಟ ಈ ಕಲೆಯನ್ನು ನಾನು ಚಿಕ್ಕಂದಿನಿಂದಾಗಲೇ ಬೆಳೆಸಿಕೊಂಡು ಬಂದಿದ್ದೇನೆ ಈಗಲೂ ಸಹ ನಾನು ಚಿತ್ರಕಲೆಯನ್ನು ಮಾಡುತ್ತೇನೆ ನನಗೂ ಎಲ್ಲ ಚಿತ್ರಕಲೆಗಳಲ್ಲೂ ಭಾಗವಯಿಸಲು ಎಂದರೆ ತುಂಬ ಇಷ್ಟ ನಾನು ಹಾಗೂ ಅದರಂತೆಯೇ ನಾನು ತುಂಬ ಸ್ಪರ್ಧೆಗಳಲ್ಲಿ ಭಾಗವಯಿಸಿದ್ದೇನೆ ಹಾಗು ನನಗೆ ಪ್ರಶಸ್ತಿಗಳು ಸಹ ದೊರಕಿವೆ